ಕ್ರೀಡೆಗಳು ಜನರ ಮೇಲೆ ಒಂದು ತಮ್ಮ ಜೀವನದಲ್ಲಿ ಒಟ್ಟಾರೆ ಗುಣಮಟ್ಟಕ ಸಕರಾತ್ಮಕ ಪ್ರಭಾವ ಬೀರಬಲ್ಲವು ಹೆಂಗಪ್ಪ ಅಂತಂದರೆ ಈಗ ಒಂದು ಕ್ರಿಕೇಟು ತನಗೆ ಓದು ಅಷ್ಟೇ ಅಲ್ಲದೆ ಕ್ರಿಕೆಟ್ ಅದು ಒಂದು ಕ್ರೀಡೆ ಅಥವಾ ಒಂದು ಯಾವುದೇ ಒಂದು ಕ್ರೀಡೆ ಅಲ್ಲಾದರೂ ಕೂಡ ತಾನು ಮೇಲೆ ಬರ್ಬೋದು ಓದು ಅಷ್ಟೇ ಅಲ್ಲ ಓದು ಅದರ ಜೊತೆಗೆ ಕ್ರೀಡೆಯ ಮೂಲಕವು ಕೂಡ ಬೆಳಕಿಗೆ ಬರ್ಬೋದು ಅನ್ನೋದು ನಾವು ಹಲವಾರು ಆಟ ಅಂತರಾಷ್ಟ್ರೀಯ ಆಟಗಾರರನ್ನು ನೋಡಿ ಕಂಡು ನಾವು ಕಾಣ್ತೇವೆ ಈ ಮೂಲಕ ಕ್ರೀಡೆಗಳು ಕ್ರೀಡೆ ಮೇಲೆ ಜೀವನದಲ್ಲಿ ಒಟ್ಟಾರೆ ಗುಣಮಟ್ಟದ ಸಕರಾತ್ಮಕ ಪ್ರಭಾವವನ್ನು ಬೀರುತ್ತದೆ